ಶೂಸ್ ಚೆನ್ನಾಗಿರುತ್ತೆ ರನ್ನಿಂಗ್ ಶೂಸ್ ಇನ್ನೂ ಚೆನ್ನಾಗಿರುತ್ತೆ ಆದರೆ ರನ್ನಿಂಗ್ ಮಾಡುವಾಗ ಅವೆಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿರೋದು ನಾವು ಡೈರೆಕ್ಟಾಗಿ ಹೋಗಿ ತಗೊಂಡಿಲ್ಲ ಡೈರೆಕ್ಟಾಗಿ ಹೋಗಿ ತಗೊಂದ್ರುನು ಕ್ವಾಲಿಟಿ ನೋಡಿ ಎಲ್ಲ ನೋಡಿ ತಗೊಬೋದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದರೆ ಮತ್ತೆ ಕಿತ್ತೋಗಿರೊವೆಲ್ಲ ಬರುತ್ತೆ ಮತ್ತು ಸೇಲಾಗಿರೋದೆಲ್ಲ ಬರುತ್ತೆ ಆದ್ದರಿಂದ ನಮ್ಗೆ ತೊಂದರೆ ಆಗುತ್ತೆ ಡೈರೆಕ್ಟಾಗಿ ಹೋಗಿ ಅಂಗಡಿಗೇ ಹೋಗಿ ನಮಗೆ ರನ್ನಿಂಗ್ ಶೂಸ್ ತಗೊ ಅಂದರೆ ಅದರಲ್ಲೇನಿದೆ ಓಡಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಥರನು ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ನಾವು ಜೆಂಪಿಂಗ್ ಮಾಡುವಾಗನು ಅದು ಏನೂ ಫ್ರಾಕ್ಚರ್ ಆಗ್ದಿರ ನೋಡ್ಕೊಳ್ಳುತ್ತೆ ಅದು ನಮಗೆ ಕಾಲಿಗೆ ಪಾದಗಳಿಗೆ ಏನೂ ಆಗ್ದಿರಂಗೆ ನೋಡ್ಕೊಳ್ಳುತ್ತೆ ಎಲ್ಲ ಕಂಫರ್ಟಬಗಿಲ್ ಇರುತ್ತೆ ಅದು ನಾವು ಹೇಗೆ ಬಳಕೆ ಮಾಡಿಕೊಂಡ್ರೆ ಅದು ಹಂಗೆ ಯೂಸ್ ಆಗುತ್ತೆ ಅದು ಮತ್ತೆ ನಾವು ಎಲ್ಲ ಥರ ರೀತಿಯೂ ಚೆಕ್ ಮಾಡಿ ನೋಡ್ಕೊಳ್ಬೋದು ಅದನ್ನು ನಿಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅದು ಓನ್ಲಿ ರನ್ನಿಂಗ್ ಮಾತ್ರ ಅದು ಡೈಲಿ ಯೂಸ್ ಅಂದರೆ ಬೇರೆ ಥರ ಶೂಸ್ ತಗೋಬೇಕಾಗುತ್ತೆ ನೀವು ನೀವು ರನ್ನಿಂಗ್ ಅಂದರೆ ನೀವು ಅದರಲ್ಲೂ ಬೇರೆ ಬೇರೆ ಥರದ ಶೂಸ್ ಇದೆ ಬ್ರ್ಯಾಂಡ್ಗಳಿವೆ ಆ ಬ್ರ್ಯಾಂಡ್ಗಳು ತಗೊಂಡು ನಿಮಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೊ ಆ ಬ್ರ್ಯಾಂಡ್ ನೀವು ಚೂಸ್ ಮಾಡ್ಕೊಂಡ್ ಹಾಕ್ಕೊಳ್ಬೋದು ಮತ್ತು ಆ ಬ್ರ್ಯಾಂಡು ಯೂಸ್ ಚೆನ್ನಾಗಿಲ್ಲ ಯೂಸ್ಫುಲ್ ಬರಲ್ಲ ಮತ್ತು ಅದು ಎಲ್ಲ ಕಿತ್ತೋಗುತ್ತೆ ಅಂದರೆ ಬೇರೆ ಬ್ರ್ಯಾಂಡ್ ಇಸ್ಕೊಂಡು ತೊಗೊಬೋದು ನೀವು ಆದರೆ ರನ್ನಿಂಗ್ ಶೂಸ್ ಕ್ವಾಲಿಟಿಯಾಗಿರಬೇಕು